ಹಾಂ ಮುಥೂಟ್ ಫೈನಾನ್ಸವ್ರಾ ಮಾತಾಡ್ತಿರೋದು ಹಾಂ ನಿಮ್ಮಲ್ಲಿ ನನಗೆ ಚಿನ್ನದ ಸಾಲ ಬೇಕಾಗಿತ್ತು

ಅದಕ್ಕೆ ತಗೋಬೇಕು ಅಂತ ಕೇಳ್ತಾ ಇದ್ದೀವಿ ಯಾವಾಗ ನಮ್ಮ ಹೆಸರು ರಾಜೇಶ್ ಅಂತ ನಾನು ಕಂಪ್ನಿಗೆ ಹೋಗ್ತೀನಿ ಹಾಂ ತಿಂಗಳಿಗೆ ಇಪ್ಪತ್ತು ಸಾವಿರ ಬರುತ್ತೆ ಹಾಂ ಅದೆ ಅದು ನನಗೆ ಮೂರು ಹಾಂ ನನಗೆ ಮೂರು ನಾಳೆ ಆಗಲ್ಲ ನಾಳೆ ಬರಕ್ಕೇನು ಬೇಡ ಮೂರು ದಿನದಲ್ಲಿ ನಮಗೆ ಇದು ನಮ್ಮಕ್ಕನ ಮದುವೆ ಇದೆ ಅದಕ್ಕೋಸ್ಕರ ನಮಗೆ ನಿಮ್ಮತ್ತಿರ ಚಿನ್ನದ ಸಾಲ ಬೇಕಾಗಿತ್ತು ಹಾಂ ಅದೇ ಯಾವಾಗ ಬರಬೇಕು ಏನು ಹಾಂ ಮೂರು ದಿನ ಐತೆ ಮದುವೆ ಒಂದು ಟು ಡೇಸ್ ಬಿಟ್ಕೊಂಡು ಬರ್ತೀವಿ ಮದುವೆ ದಿನಾನೇ ಬರ್ತೀವಿ ಅಂದರೆ ಬೆ ಹಾಂ ಮದುವೆ ದಿನ ಅಂದರೆ ಮಧ್ಯಾಹ್ನ ಹಾಗ್ ಬರಬಹುದಾ ಸಂಜೆ ಆಗೊಲ್ಲ ಮಧ್ಯಾಹ್ನ ಆ ಥರ ಬರ್ತೀವಿ ಹಾಂ ನೀವು ಇರ್ತೀರ ಅಂತ ಹೇಳಿದರೆ ನೀವು ಇಲ್ಲ ಅಂದರೆ ನಿಮ್ಮ ನಿಮಗೆ ಯಾವಾಗ ಆಗುತ್ತೆ ಅಂತ ಹೇಳಿದರೆ ಆವಾಗ ಬರ್ತೀನಿ ಹಾಂ ಸರಿ ಅದೇ ಡಾಕ್ಯುಮೆಂಟ್ಸ್ ಏನಾದರೂ ಕೊಡಬೇಕಾ ಹಾಂ ಹಾಂ ಸರಿ ಎಷ್ಟೊತ್ತಿಗೆ ಒಂದು ಮಧ್ಯಾಹ್ನ ಹಾಗ್ ಬರ್ತೀನಿ ಹ್ಞೂ ಸರಿ ಈ ಹೆಲ್ಪ್ ಮಾಡಿ ಧನ್ಯವಾದಗಳು ಹಾಂ ಸರಿ ಧನ್ಯವಾದಗಳು